ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಕುಗ್ಗಿದೆ ಏಕೆಂದರೆ ನಮ್ಮ ದೇಶದಲ್ಲಿ ಬಡ ಮಕ್ಕಳ ಬಡ ಕುಟುಂಬಕ್ಕೆ ಶಿಕ್ಷಣ ವ್ಯವಸ್ಥೆ ಇಲ್ಲ ಏಕೆಂದರೆ ಅವರಿಗೆ ಓದಿಸುವ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತಂದೆ ತಾಯಿಗಳಿಗೆ ಸರಿಯಾದ ಕೆಲಸ ಕಾರ್ಯಗಳು ನಮ್ಮ ದೇಶದಲ್ಲಿ ವ್ಯವಸ್ಥೆ ಅಂತೂ ಇಲ್ಲ ಆದುದರಿಂದ ಅವರ ದುಡಿಮೆಯಿಂದ ಮಕ್ಕಳನ್ನು ಶಾಲೆಗೆ ಒಳ್ಳೆಯ ಶಾಲೆಗೆ ಸೇರಿಸಿ ಓದಿಸುವುದಕ್ಕೆ ಸಾಧ್ಯವಂತೂ ಇಲ್ಲ ಆದುದರಿಂದ ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಬಹಳ ಕಡಿಮೆ ಇದೆ ಮತ್ತು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಅವು ನಮ್ಮ ದೇಶದಲ್ಲಿ ಜಾಸ್ತಿ ಅನಕ್ಷರಸ್ತರೇ ಜಾಸ್ತಿ ಕೂಲಿ ಕಾರ್ಮಿಕರೇ ಜಾಸ್ತಿ ದುಡಿದು ತಿನ್ನುವ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ ಆದುದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯಂತೂ ಸರಿಯಾಗಿಲ್ಲ ಇಲ್ಲಿ ಅತೀ ಹೆಚ್ಚಾಗಿ ರಾಜಕಾರಣಿಗಳು ಮತ್ತು ಹಣವಂತರುಗಳ ಮೇಲೆ ಶಿಕ್ಷಣ ವ್ಯವಸ್ಥೆ ಕುಂತಿದೆ ಅದರಲ್ಲೂ ಅದರಲ್ಲಂತೂ ಕೊರತೆಗಳಂತೂ ಜಾಸ್ತಿ ಸಾಕಷ್ಟಿದೆ ಒಂದು ಎಲ್ಲ ವರ್ಗದ ಜನರಲ್ಲಿರುವ ಈ ಪೊಲೀಸ್ ಸ್ಟೇಷ್ ಪೊಲೀಸುಗಳಾಗ್ಬೋದು ಲಾಯರ್ಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಮತ್ತು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಅಥ್ವಾ ಬಿಗ್ನೆಸ್ಮ್ಯಾನುಗಳಾಗ್ಬೋದು ಇವು ಇವುಗಳು ಇವರುಗಳ ಮಕ್ಳು ಮಾತ್ರ ಓದೋಕೆ ಸಾಧ್ಯ ಹೊರತು ಬಡ ಕುಟುಂಬದಲ್ಲಿ ಕೂಲಿ ಕೆಲಸ ಮಾಡೋ ಮಕ್ಕಳಾಗಲಿ ಅಥ್ವಾ ರೈತರ ಮಕ್ಕಳಾಗಲಿ ಅಥ್ವಾ ಈ ಯಾವುದೇ ರೀತಿಯಾದ ಈ ಕೆಳ ಮಧ್ಯಮ ಕೆಳ ವರ್ಗದವರು ಅಂತ ಅನಿಸ್ಕೊಳ್ತಾರೆ ಆ ವ್ಯಕ್ತಿಗಳಂತೂ ಅವರ ಮಕ್ಕಳುಗಳು ಓದಿಸುವುದಕ್ಕೆ ಬಹಳ ಬಹಳ ಕಷ್ಟ ಅನುಬೋಗ್ಸುತಿದ್ದಾರೆ ಆದ್ದರಿಂದ ಅವರು ಮಿನಿ ಕಮ್ಮಿ ಅಂದ್ರೂ ಒಂದು ಹತ್ತನೇ ಕ್ಲಾಸು ಹನ್ನೊಂದನೇ ಕ್ಲಾಸು ಇಷ್ಟನ್ನು ಓದಿಸಿ ತಿಳುವಳಿಕೆ ಆದ ತಕ್ಷಣವೇ ಮಕ್ಕಳು ದೊಡ್ಡವರಾಗಿದ್ದಾರೆ ನಮಗೆ ಎಲ್ಲಾದ್ರು ಹೋದ್ರೆ ಒಂದು ಐನೂರು ಸಾವಿರ ಸಿಗುತ್ತೆ ಅನ್ನೊ ಒಂದು ಮೆಂಟಾಲಿಟಿಯಿಂದ ಅಥ್ವಾ ಅವರ ಇಮೆ ಇದರಿಂದ ಅವ್ರೇನು ಮಾಡ್ತಾರೆ ಅವ್ರನ್ನು ದುಡಿಯುವುದಕ್ಕೆ ಹಾಕ್ತಾರೆ ಯಾಕಂದ್ರೆ ಅವರ ಕಷ್ಟಗಳು ಮತ್ತು ಅವರ ಮನೆಯ ಪರಿಸ್ಥಿತಿಗಳು ಆ ರೀತಿ ಇರುತ್ತೆ ನಮ್ಮ ದೇಶದಲ್ಲಿ ಮೊದಲಾಗಿ ಸರ್ಕಾರಿ ಶಾಲೆಗಳು ಅತೀ ಕಡಿಮೆ ಇದೆ ಅತೀ ಕಡಿಮೆ ಅಂದರೆ ಹೇಳುವುದಕ್ಕೆ ಅಸಾಧ್ಯ ಈಗ ಒಂದು ತಾಲೂಕಲ್ಲಿ ಒಂದು ಇಪ್ಪತ್ತು ಸರ್ಕಾರಿ ಶಾಲೆಗಳು ಇವೆ ಅಂದರೆ ಇನ್ನು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆದ ತಕ್ಷಣವೇ ಇಪ್ಪತ್ತರಿಂದ ಬರೀ ಐದು ನಾಲ್ಕು ಮೂರು ಶಾಲೆ ಆಗಿರುತ್ತವೆ ಏಕೆಂದರೆ ಅಲ್ಲಿಗೆ ಶಿಕ್ಷಣವನ್ನು ಬಡ ಮಕ್ಕಳು ಓದ್ದವ್ರು ಸುದಾ ಅಲ್ಲಿಗೆ ಶಿಕ್ಷಕರು ಕೊರತೆ ಇದೆ ಆದುದ್ದರಿಂದ ಶಿಕ್ಷಕರ ಕೊರತೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡುವುದಕ್ಕಾಗುವುದಿಲ್ಲ ಆದುದ್ದರಿಂದ ನಮ್ಮ ಬೇರೆ ರಾಷ್ಟ್ರಗಳಲ್ಲೆಲ್ಲ ಶಿಕ್ಷಣಕ್ಕೆ ಒತ್ತುಕೊಟ್ಟು ಅಲ್ಲಿ ಎಲ್ಲ ಜನಗಳನ್ನು ಒಂದೇ ಭಾವ್ನೆಯಿಂದ ನೋಡಿ ಅತೀ ಹೆಚ್ಚಾಗಿ ನಮ್ಮ ರಾಷ್ಟ್ರ ಮುಂದುವರೀಲಿ ನಮ್ಮ ರಾಜ್ಯ ನಮ್ಮ ದೇಶ ಯಥೇಚ್ಛವಾಗಿ ಬೆಳೀಲಿ ಅನ್ನೋಕೆ ಅಂಥ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಆದರೆ ನಮ್ಮ ದೇಶದಲ್ಲಿ ಬರೀ ರಾಜಕೀಯದಿಂದಲೇ ಜಾಸ್ತಿ ಹೆಚ್ಚು ಒತ್ತು ನಮ್ಮ ಶಿಕ್ಷಣಕ್ಕಂತೂ ಕೊಟ್ಟಿಲ್ಲ ಆದುದರಿಂದ ಇಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ಜನಗಳ ಪರಿಸ್ಥಿತಿಗಳು ಆ ರೀತಿ ಇರೋದರಿಂದ ಇಲ್ಲಿ ಓದುವುದಕ್ಕೆ ಆಗುವುದಿಲ್ಲ ಏಕೆಂದರೆ ಇಲ್ಲಿ ಉಚಿತವಾಗಿ ಶಿಕ್ಷಣ ವಾಗಿ ಕೊಡುವುದಿಲ್ಲ ಎಲ್ಲ ಶಿಕ್ಷಣವೂ ಸುದ ದುಡ್ಡಿಗೆ ಮಾರಾಟವಾಗಿದೆ ಹಣದಿಂದ ಮಾರಾಟವಾಗಿದೆ ಹಣವೇ ಮುಖ್ಯವಾಗಿದೆ ಹಣದಿಂದ ಶಿಕ್ಷಣ ಪಡೆಯಬೇಕು ಹಣದಿಂದ ಶಿಕ್ಷಣ ಪಡೆಯಬೇಕಾದರೆ ಯಾರೂ ಈ ಬೇರೆ ಬೇರೆ ಆಮದು ಬೇರೆ ಬೇರೆ ಈ ಲಂಚ ಅದು ಇದು ಅಂತ ತಗೊಂಡಿರ್ತಾರೊ ಆ ದುಡ್ಡಿಂದ ಮಾತ್ರ ಪ್ರೈವೇಟ್ ಶಾಲೆಗಳನ್ನು ಓಪನ್ ಮಾಡಿ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸಿದ್ರೆ ಮಾತ್ರ ಇಲ್ಲಿ ಶಿಕ್ಷಣ ಇಲ್ಲಿ ಬಡಮಕ್ಕಳು ಬಡ ರೈತರು ಮಧ್ಯಮ ವರ್ಗದವರು ಇವರು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಶಾಲೆಗಳಲ್ಲಿ ಓದಿಸುವುದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಮೂರು ಹೊತ್ತು ಊಟ ಮಾಡುವುದಕ್ಕೂ ಕಷ್ಟವಾಗುತ್ತದರಿಂದ ಇನ್ನು ಶಿಕ್ಷಣವನ್ನು ಯಾವ ರೀತಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಓದ್ಸೋಕ್ಕಾಗುತ್ತೆ ಮಕ್ಳನ್ನು ಅಂತ ಅವ್ರು ಆಲೋಚನೆ ಮಾಡಿ ಅವರು ಯಾವ ಕಾರಣಕ್ಕೂ ಸುದಾ ಅವರು ಶಿಕ್ಷಣವನ್ನು ಓದಿಸೋಕ್ಕೆ ಸಾಧ್ಯವಿಲ್ಲ ಆದುದ್ದರಿಂದ ಅರ್ದಾಂತರದಲ್ಲೆ ಅಂದರೆ ಎಸ್ ಎಲ್ ಸಿ ಯಾಬೋದು ಒಂಬತ್ತನೇ ಕ್ಲಾಸ್ ಆಬೋದು ಹತ್ತನೇ ಕ್ಲಾಸ್ ಆಬೋದು ಅಥ್ವಾ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿನೇ ಆಬೋದು ಅಷ್ಟರಲ್ಲೇ ಸ್ಟಾಪ್ ಮಾಡಿ ಅವರನ್ನು ಕೂಲಿಗಳಿಗೆ ಕೆಲಸಗಳಿಗೆ ಫ್ಯಾಕ್ಟ್ರಿ ಕೆಲಸಗಳಿಗೆ ಹಾಕ್ಬಿಡ್ತಾರೆ ಆದುದ್ದರಿಂದ ಶಿಕ್ಷಣವನ್ನು ನಮ್ಮ ದೇಶದಲ್ಲಿ ಅತೀ ವ ಕೀಳಾಗಿದೆ ವ್ಯವಸ್ಥೆ ಚೆನ್ನಾಗಿಲ್ಲ ಆದುದ್ದರಿಂದ ನಮ್ಮ ದೇಶದಲ್ಲಿ ಶಿಕ್ಷಣ ಚೆನ್ನಾಗಿಲ್ಲ ಬೇರೆ ರಾಷ್ಟ್ರಗಳಲ್ಲಿ ಅವರ ಬೆಳವಣಿಗೆ ಅವರ ಇದು ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಾಷ್ಟ್ರದಲ್ಲಿ ಚೆನ್ನಾಗಿಲ್ಲ